ನಾವು ಲಕ್ಷ್ಮಿ ಅಕ್ಕ ಮಾತಾಡೋದು ನನಗೆ ಕೃಷಿ ಬಗ್ಗೆ ಮಾತಾಡ್ತಾಯಿದ್ದೇನೆ ನಾವು ಮೊದಲು ಹೊಲ ಇದನ್ನ ಮಾಡ್ತಿದ್ದರು ನಮ್ಮ ಅಪ್ಪಾರೆಲ್ಲ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ದರು ಅಂದರೆ ನಂಗೆ ಫಸ್ಟು ಏನು ಗೊತ್ತಾಗ್ತಿದ್ದಿಲ್ಲ ಫಸ್ಟು ಹೊಲಕ್ಕೆ ಹೋದಾಗ ಶೇಂಗ ಬೆಳೆದು ಆಮೇಲೆ ಹೇಗೆ ಅವೆಲ್ಲ ಕೃಷಿ ಹೇಳ್ಕೊಟ್ಟರು ಇತ್ತಿತ್ತಾಗ ನಗೆಲ್ಲ ಗೊತ್ತಾಗ ಕುಂತೈತಿ ಹೇಗಂದ್ರ ನಾವಾ ಒಂದು ಗಿಡ ಹಚ್ಬೇಕಂದ್ರೆ ರೈತರ ಇದು ಕ್ರು ಇದರ ಬಗ್ಗೆ ಹೊಲದ ಬಗ್ಗೆ ಒಂದು ರೈತರು ಈಗ ಏನು ಮಣ್ಣಯ್ ರಂಟಿ ಹೊಡಿಬೇಕು ಆಮೇಲೆ ಆಮೇಲೆ ಮಳೆ ಸ್ವಲ್ಪ ಬಂದಾಗ ಬಂದಾಗ ಗಿಡ ಹಚ್ಚಬೇಕು ಅದರಿಂದ ಮತ್ತೆ ಎಲ್ಲಾ ಮತ್ತೆ ದೊಡ್ದದಾಗಬೇಕು ಫಸ್ಟು ಏನು ಮಾಡ್ತಾರೆ ಅಂದರೆ ಹೊಲದಾಗ ಈಗ ಖಾಲಿ ಹೊಲ ಇರ್ತೈತೆ ಈಗ ಯುಗಾದಿ ಮತ್ತು ಕಾಲಿ ಹೊಲ ಇರ್ತೈತೆಂತ ತಿಕ್ಕೋ ಅದನ್ನ ಏನು ಮಾಡ್ತಾರೆ ಅಂದ್ರೆ ಒಂದು ಮಳೆ ಎರಡು ಮಳೆ ಆಯಿತು ಅವಾಗ ಏನು ಮಾಡ್ತಾರೆ ಅಂದರೆ ನಾವು ಒಂದು ಮಳೆ ಆಗಿಂದ ಬಿತ್ತುತ್ತಾರ ಬಿತ್ತಿ ಅದು ಒಂದು ಬೀಜ ಹಾಕ್ತಾರೆ ಹ ಒಂದು ಒಂದು ಎರಡು ಎರಡು ಗೇಣು ಬಿಟ್ಬಿಟ್ಟು ಬೀಜ ಹಾಕ್ತಾರೆ ಹಾಕಂತು ಹೋಗ್ತಾರೆ ಹೋಗಿಂದ ಏನೈತಿ ಆಮೇಲೆ ಮತ್ತು ಮಳೆ ಆಗ್ತೈತಿ ಮಳೆಯಾಗಿಂದ ಒಂದು ಮೂರು ತಿಂಗಳು ಎರಡು ತಿಂಗಳು ಬಿಟ್ಟು ಗೊಬ್ಬರ ಹಾಕ್ತಾರೆ ಯಾವ ಗೊಬ್ಬರ ಹಾಕ್ಬೇಕ್ಪಾ ಈಗಿಂದು ಗೊಬ್ಬರ ರೆಡಿ ಇದ್ದಿದ್ದು ಗೊಬ್ಬರ ಬರ್ತೈತಿ ಮೊದಲು ಏನು ಮಾಡ್ತಿದ್ದರು ಗೊಬ್ಬರ ಅಂದ್ರೆ ಸೆಗಣಿ ಆಮೇಲೆ ಮನೆದೆಲ್ಲ ಕಸ ಅದು ಇದು ಆಮೇಲೆ ಆಡಿಂದು ಹೆಕ್ಕಿ ಅದ್ರೆ ಎಲ್ಲಾನು ಒಂದು ಒಂದು ಕೂಡಿ ಹಾಕ್ತಿದ್ದರು ಒಂದು ತಿಪ್ಪಿ ಅಂತ ಹಾಕ್ತಿದ್ದರು ತಿಪ್ಪಿ ಅಂದರೆ ನಮ್ಮ ಸಣ್ಣೋರು ಇದ್ದಾಗ ನಮ್ಮ ತಾಯಿಯವರೆಲ್ಲ ಒಂದು ತಿಪ್ಪಿ ತಿಪ್ಪಿ ಇರುತ್ತೆ ಅಂತಿದ್ದರು ಅದಕ್ಕೆ ಕಸ ಹಾಕೋದಕ್ಕೆ ಈಗ ಡೆಸ್ಟ್ಬಿನ್ ಅಂತ ಬರ್ತವ ನಾವು ಏನು ಮಾಡಿದ್ದರು ಒಂದು ಜಗ ಅಲ್ಲೆ ಹೋಗಿ ಹಾಕುದು ಅದು ಕಸ ಎಲ್ಲ ಆಮೇಲೆ ಮಣ್ಣು ಕಸ ಅದು ಸಗಣಿ ಏನು ಒಂದು ಕಸ ವೇಸ್ಟ್ ಇದ್ದಿದ್ದು ಚೆಲ್ಲಿದೆಲ್ಲ ಅದಕ್ಕೆ ಒಂದು ಗೊಬ್ಬರ ಅಂತ ಇತ್ತು ಅಂತ ಗೊಬ್ಬರ ಅದು ಅಸಲಿ ಗೊಬ್ಬರ ಈಗಿಂದೇ ಗೊಬ್ಬರ ಪಂಪ್ನಿ ಕಂಪ್ನಿ ಅಂತಂದು ಒಂದು ನೂರು ಕಂಪ್ನಿ ಬಂದಿದ್ದವು ಅವೆಲ್ಲ ಗೊಬ್ಬರ ಹಾಕ್ತಿರಲಿಲ್ಲ ಮೊದಲು ಈಗಿದ್ದೆ ಗೊಬ್ಬರ ಈಗ ಮನೆ ಕಡೆ ಒಂದು ಫಾಟ್ ಹಚ್ಚಿದ್ವಿ ನಾವು ಒಂದು ಫಾಟ್ ಒಳಗ ಒಂದು ಏನೋ ಗಿಡ ಬೆಳೆಸಬೇಕು ಆ ಗಿಡ ಹೆಂಗೆ ಬೆಳೆಸಬೇಕಪ್ಪಾ ಈಗ ಒಂದು ದಾಸವಾಳ ಹೂವ ತಗೊಂಡ್ವಿ ಅದು ಕ್ರಾಸ್ ಮೇಲೆ ಕಟ್ ಮಾಡಬೇಕು ಕ್ರಾಸ್ ಮೇಲೆ ಕಟ್ ಮಾಡಿ ಮಣ್ಣು ಫಸ್ಟು ಎರೆ ಮಣ್ಣು ಅಂತ ಸಿಕ್ತೈತಿ ಹೊಲ್ದಂದು ಎರೆ ಮಣ್ಣು ತರಬೇಕು ಎರೆ ಮಣ್ಣು ತಂದು ಏನು ಮಾಡ್ಬೇಕಂದ್ರೆ ಎರೆ ಮಣ್ಣು ಪಾಟ್ ಒಳಗೆ ಹಾಕಬೇಕು ಹಾಕಿ ಎರಡು ಮೂರು ಚೆರ್ಗಿ ನೀರು ಹಾಕಬೇಕು ನೀರು ಹಾಕಿ ಏನ್ಮಾಡಬೇಕು ಅದನ್ನ ದಾಸ್ವಾಳದ್ದು ಟೊಂಗಿ ಕಟ್ ಮಾಡಿರ್ತೀವಿ ಏನು ಅದನ್ನ ಟೊಂಗಿ ಕಟ್ ಮಾಡಿದ್ದು ತೆಗಿಬೇಕು ತಗದು ಅದು ಎಲ್ಲ ಎಲೆ ವೇಸ್ಟ್ ತಗಿಬೇಕು ತಗೆದು ಏನ್ಮಾಡಬೇಕಂದ್ರ ಕ್ರಾಸ್ ಮೇಲೆ ಕಟ್ ಮಾಡಬೇಕು ಟೊಂಗಿ ಕಟ್ ಮಾಡಿ ಅದರ ಒಳಗೆ ಕ್ರಾಸ್ ಮೇಲೆ ಇಡಬೇಕು ಇಟ್ಟು ಏನ್ಮಾಡಬೇಕು ಒಂದು ಸ್ವಲ್ಪ ನೀರು ಚುಮುಟಿಸಬೇಕು ಭಾಳ ನೀರು ಹಾಕ್ಬಾರದು ಆಮೇಲೆ ಏನೈತಿ ಅದಕ್ಕ ಸಗ್ಣಿ ಅದು ಒಂದು ಏನು ಆಕ್ಳು ಸಗ್ಣಿ ಅಂತ ಇಂತ ಗೊಬ್ಬರದು ಹಾಕಬೇಕು ಈಗ ಫಾಸ್ಟ್ ಬೆಳೆವ ಇದು ಗೊಬ್ಬರನು ಸಿಗ್ತಾವ ಅಂತಂದು ಹಾಕಿದ್ದರೆ ಅಡ್ಡಿಲ್ಲ ಅಂದರೆ ಫಾಟ್ ಒಳಗೆ ಏನೈತಿ ಭಾಳ ನೀರು ಹಾಕಿ ಇಡ್ಬಾರದು ಈಗೊಂದು ಜ್ವಾಳ ಒಂದು ಜ್ವಾಳ ಆಗಲಿ ಏನಾಗಲಿ ಒಂದು ಇದು ಅಂದರೆ ನೀರು ಜಾಸ್ತಿ ಹಾಕಿ ಇಡ್ಬಾರದು ಪಾಟ್ನ್ಯಾಗ ಇದು ಗೊಬ್ರ ಬಗ್ಗೆ ಅಂದರೆ ನ್ಯಾಚುರಲ್ ಗೊಬ್ಬರನ ಹಾಕಿದ್ದರೆ ಚಲೋ ಬರ್ತೈತಿ ಈಗ ಆಮೇಲೆ ಈಗ ಯಾವುದೇ ಹಣ್ಣು ಟಚ್ರಿಯ ಯಾವುದೇ ಗಿಡ ಹಚ್ರಿ ಶೋಕೇಶ್ ಗಿಡ ಹಚ್ಚಿದ್ದರು ಪಾಟ್ ಒಳಗೆ ನೀರು ಜಾಸ್ತಿ ಇಡಕ್ಕೆ ಹೋಗ್ಬಾರದು ನೀರು ಇಟ್ಟರೆ ಕೊಳ್ತು ಅದು ಬರೋಂಗಿಲ್ಲ ಯಾವ ಗಿಡನು ಹಚ್ಬೇಕಂದರೆ ಕ್ರಾಸ್ ಮೇಲೆ ಕಟ್ ಮಾಡಿ ಹಚ್ಬೇಕು ಆಮೇಲೆ ಗೊಬ್ಬರದ್ದು ಎಲ್ಲ ಮಾಹಿತಿ ತಿಳ್ಕೊಬೇಕು ಕೃಷಿ ಬಗ್ಗೆ ತಿಳ್ಕೊಬೇಕು ನಾವು ಯಾವುದೋ ಕೃಷಿಮೇಳ ಅಂತ ಹೋಗಿರ್ತೀವಿ ಈ ಗಿಡ ಹಚ್ಚೋದ ಅವರು ಮಾಹಿತಿ ಕೊಡ್ತಾರೆ ಗೊಬ್ಬರ ಕೊಡ್ತಾರೆ ಎಲ್ಲ ಬಗ್ಗೆ ಬೀಜ ಇರ್ತವು ಅವುನ್ನು ತಿಳ್ಕೊಬೇಕು ಈಗ ಈಗ ರೈತರು ಇದ್ದರೆ ಎಲ್ಲಾ ಐತಿ ಈಗ ಕೃಷಿ ಮೇಳ ಅಂತ ಬರ್ತೈತಿ ಅದು ರೈತ್ರಿಗೆ ಎಲ್ಲ ಮಾಹಿತಿ ಕೊಡ್ತಿರ್ತಾರೆ ಅಲ್ಲಿ ಹೋಗ್ಬೇಕು ಈ ಗಿಡ ಹೆಂಗೆ ಹಚ್ಕೊಬೇಕು ಅಂತಂದು ಎಲ್ಲ ತಿಳಿಶ್ಕೊಡ್ತಾರೆ ಈಗ ಕೃಷಿ ಮೇಳಕ್ಕ ನಾನು ಆಗ್ಲೆಲ್ಲ ಹೋಕಿರ್ತೀನಿ ಆಮೇಲೆ ಎಲ್ಲ ಮಾಹಿತಿ ತಿಳ್ಕೊಂಡಿರ್ತೀನಿ ನನಗೆ ಗಿಡ ಬೆಳ್ಸೋದು ಹೂವಾ ಎಲ್ಲಾ ಗಿಡ ಹಚ್ಚೋದು ಭಾಳ ಇಷ್ಟ ಆಕಿತ್ತು ನನಗೆ ಎಲ್ಲಿ ನೋಡಿದ್ದರು ಯಾವ ಗಿಡ ಇದು ಹಚ್ಲೇನ ಹಿಂಗೆ ಅನಿಸ್ತೈತಿ ನನಗೆ ಮ ಆ ಚಂದ ಒಂದು ಯಾವ್ದಾರು ರೋಶ್ ಕಾಂತನ ಅದನ್ನ ತಗೊ ತಗೊಂಡು ಅಲ್ಲಿ ಹೋಗಿ ಹಚ್ಲೇನಪ್ಪ ಎಷ್ಟು ಚಂದ ಐತಿ ಯಾವುದೋ ಒಂದು ಅಂಟೆ ಇರಲಿ ಆಮೇಲೆ ಗಾರ್ಡನ್ ಮಾಡಕ್ಕೆ ಭಾಳ ಇಷ್ಟ ನನಗೆ ಮನೆ ಮುಂದೆ ಎಲ್ಲಾ ಶೋಕೇಸು ಶೋ ಗಿಡ ಹಚ್ಚಕ್ಕೆ ಭಾಳ ಇಷ್ಟ ಆಮೇಲೆ ಎಲ್ಲಾ ಗಿಡ ಆಲ್ಮಡಿ ಹೂವಿನ ಗಿಡ ಭಾಳ ಇಷ್ಟ ಆಗ್ತೈತೆ ನನಗೆ ಹೂವಿನ ಗಿಡ ಅಂದರೆ ಚಂದ ಕಾಣಿಸ್ತಾವು ಬಾಕ್ಲು ಒಳಗು ಪಾಟ್ ಒಳಗೆ ಅವೆಲ್ಲ ಮಾಡ್ತಿರ್ತೀನಿ ನಾನು ಮತ್ತೇನು ಐತಿ ಎಲ್ಲಿ ಹೋದರು ಒಟ್ಟೆ ಚಂದ ಕಾಣ ಬಿಡಬೇಕು ಅದು ಚಂದ ಕಾಣುತ್ತ ಅದು ಬೇಕು ಆ ಗಿಡ ತಂದು ಹಚ್ಲೇನಪ್ಪ ಹಿಂಗೆ ಅವರು ಯಾರ್ಗರು ಹೋಗುಬೇಕಾರೆ ಕೇಳ್ತೀನಿ ಅವರು ಆ ಅಂಟ್ ಕೊಡ್ತೀರಿ ನನಗೆ ನಾನು ಮನೆ ಒಳಗೆ ಹೋಗಿ ಹಚ್ಬೇಕು ಅಂತ ಆಮೇಲೆ ಈಗ ಅಲೋವಿರ ಒಂದು ಹಚ್ಚಿರ್ತೀವಿ ಬಾಕ್ಲು ಒಳಗೆ ಅದನ್ನ ಅದಕ್ಕೆ ನೀರೇನು ಜಾಸ್ತಿ ಹಾಕ್ಬಾರದು ಇಲ್ಲ ನೀರು ಕಮ್ಮಿ ಹಾಕಬೇಕು ಯಾವು ಪಾಟ್ ಒಳಗೆ ನೀವು ಸಸಿಯನ್ನ ಬೆಳೆಸ್ಲಿಕ್ಕೆ ಇಷ್ಟಪಟ್ಟಿತ್ತಿರಲ್ಲ ಅವೇನು ಮಾಡಬೇಕು ನೀರು ಕಮ್ಮಿ ಹಾಕ್ಬೇಕು ಆಮೇಲೆ ಆವಾಗ ಇವಾಗ ಕ್ಲೀನ್ ಮಾಡ್ಬೇಕು ಒಂದು ಸೊಲ್ಪ ಗೊಬ್ಬರ ಹಾಕ್ತಾ ಇರ್ಬೇಕು ಹೀಗೆಲ್ಲ ಮಾಡಿದರೆ ಚಲೋ ಗಿಡ ಬರ್ತವು ಅದ್ರ್ನ ಅದು ಯಾವಾಗಲು ಬಿಸಿಲಿಗೆ ಇರ್ಬೇಕು ಗಿಡ ಒಳಗೆ ಇಡ್ಬಾರದು ನೆರಳಿನೊಳಗಿದ್ದರೇನೆ ಅಂದರೆ ಅವ ನೆರಳಿನೊಳಗೆ ಗಿಡ ಚಂದಾಗಿ ಬರಂಗಿಲ್ಲ ಒಳ ಒಂಗಿ ಬರಂಗಿಲ್ಲ ಆಮೇಲೆ ತಂಪಿದ್ದರೆ ಅವು ಅಲ್ಲೇ ನೀರಿಗೆ ತಂಪಿಗೆ ಅವ ಗಿಡ ಸತ್ತು ಹೋಗಿ ಬಿಡ್ತಾವು ಸ್ವಲ್ಪ ಬಿಸಿಲಿಗೆ ಇಡ್ಬೇಕು ಯಾವ ಗಿಡ ಹಚ್ಚಿದ್ದರು ಪಾಟ್ ಒಳಗೆ ಗಿಡ ಆಮೇಲೆ ನಾವು ಎಲ್ಲಿ ಏನೇ ತಕೊಳಕ್ಕೆ ಹೋದರೂನು ಚಂದಾ ಅನ್ಸ್ಬೇಕು ಆ ಟೈಪ ಇವುನ್ನ ತಗೊಬೇಕು ನಾವು ಎಲೇ ಅಗ್ಲ ಇದ್ದಿದ್ದು ಅಂದರೆ ಲಘು ಬಂದ್ಬಿಡ್ತಾವು ಹೀಗೆಲ್ಲಾ ಕೆಲವು ಇದನ್ನ ಮಾಡಬೇಕು ಮತ್ತು ಏನೈತಿ ಮತ್ತು ಹೇಳ್ಬೇಕೆಂದರೆ ತೋಟದ ಒಳಗೆ ಈಗ ತೆಂಗಿನಕಾಯಿ ಗಿಡ ಹಾಕ್ತಾರೆ ತೆಂಗಿನಕಾಯಿಗೆ ಅವ್ಕೆಲ್ಲ ಉಪ್ಪು ಎಲ್ಲ ಹಾಕ್ಬೇಕು ಉಪ್ಪು ಅವುನ್ನೆಲ್ಲ ತೆಗೆದು ದಂಡಿ ಒಳಗೆಲ್ಲ ಹಗಲೆಲ್ಲ ಎಲ್ಲ ಕೆತ್ತಿ ಎಲ್ಲ ರೌಂಡ್ ಆಗಿ ಗ್ಲೇ ಇದನ್ನ ಮಾಡಬೇಕು ನೆಲ ನೆಲ ಅಗ್ದು ಏನ್ಮಾಡಬೇಕು ಫುಲ್ಲು ರೌಂಡಗೆ ಗೊಬ್ಬರ ಹಾಕ್ಬೇಕು ಅಂದರೆ ಗಿಡ ಚಲೋ ಬರ್ತವು ಈಗ ಹೊಲದ ಒಳಗಾಗಲಿ ಎಲ್ಲೆ ಹಚ್ಲಿ ತೆಂಗಿನಕಾಯಿ ಗಿಡ ಹಚ್ಚಿರ್ತರ್ರೀ ಅದು ಏನ್ಮಾಡಬೇಕು ರೌಂಡ್ ಫುಲ್ಲು ತೆಗಿಬೇಕು ತೆಗ್ದು ಎಲ್ಲಾ ಗೊಬ್ಬರ ಹಾಕ್ಬೇಕು ರೌಂಡ್ ನಡುಕಷ್ಟೆ ನೀರು ಬರಂಗೆ ಇಟ್ಟಿರ್ಬೇಕು ಸೊ ಆದ್ರೆ ಜಾಸ್ತಿ ಯಾವುಕ್ಕು ಭಾಳ ನೀರು ಬಿಡ್ಬಾರದು ಲಿಮಿಟೆಡ್ ನೀರು ಬಿಡಬೇಕು ಗಿಡಗಳಿಗೆ ಆಮೇಲೆ ಯಾವ್ದಗ್ಲು ಲಿಮಿಟೆಡ್ ನೀರು ಇರಬೇಕು ನಾವು ನಮ್ಮ ಬಾಕ್ಲಗೆ ಗಿಡ ಹಚ್ಚಿನಿ ಈಗ ಇದರದ್ದು ಹಚ್ಚಿನಿ ಯಾವುದು ತುಳ್ಸಿ ಗಿಡ ಅಂತ ತುಳ್ಸಿ ಗಿಡ ಅದಕ್ಕೆ ಏನೈತಿ ದಿನಾನು ಸಾಯಂಕಾಲ ಮುಂಜಲೆ ಒಂದು ಸೊಲ್ಪ ಒಂದು ಗ್ಲಾಸ್ ನೀರು ಹಾಕ್ತಿರ್ತೀನಿ ಜಾಸ್ತಿ ನೀರು ಹಾಕಿಲ್ಲ ಆಮೇಲೆ ನ್ಯಾತು ಇದು ಮನಿ ಪ್ಲ್ಯಾಂಟ್ ಅಂಚ ಹಚ್ಚಿನಿ ಆಮೇಲೆ ಈ ಕಡೆ ನಮ್ಮದು ಇಟ್ಗಿ ಬೀಮಮ್ ಅಂತ ಜ್ವಾಳ ಅಂತ ಅದು ಯುಗಾದಿಗೆ ಒಮ್ಮೆ ಹೋಗ್ತಿರ್ತೀನಿ ನಾನು ಇಟ್ಗಿಗೆ ಆ ಯುಗಾದಿದು ಅಲ್ಲಿಂದ ಜ್ವಾಳ ತಂದಿರ್ತೀನಿ ಆ ಜ್ವಾಳ ಏನೈತಿ ನಾನು ಕೃಷಿ ಗದ್ದೆ ಅದು ಪಾಟ್ ಒಳಗೆ ಹಾಕಿ ಹಚ್ಚಿ ಇಟ್ಟೀನಿ ಎಷ್ಟು ಚಂದ ಬಂದಾವ ಅಂದ್ರೆ ಅವು ಗಿಡ ಯಾವಾಗ ಈಗ ಈಗ ಹೆಂಗೆ ಜ್ವಾಳ ಎಷ್ಟು ಚಂದ ಬೆಳಿಸಿರ ಅಲ್ರಿ ಅಂತ ಎಲ್ಲಾರು ಕೇಳ್ತಿರ್ತಾರೆ ನನ್ಗೆ ಅಷ್ಟು ಚಂದ ಆ ಜ್ವಾಳ ಹಾಕಿರ್ತೀನಿ ನಾನು ವರ್ಷಕ್ಕೊಮ್ಮೆ ಜ್ವಾಳ ತಂದಿದ್ವ ವರ್ಷ ಬರೋ ಮಟ ಜ್ವಾಳ ಅದ್ರಾಗ ಇರ್ತವ ಆಮೇಲೆ ಅವ ಏನಾರ ಬತ್ತಿದ್ದು ಅಂದ್ರೆ ಅದು ಏನಾರ ವೇಸ್ಟ್ ಆತು ಅಂದ್ರೆ ಅದನ್ನ ತಗ್ದು ಏನ್ಮಾಡ್ತೀನಿ ಗೊತ್ತಾ ಆಕಳಿಗೆ ಆಹಾ ಕೊಡ್ತೀನಿ ಮತ್ತು ಎಲ್ಲಿಯು ಚೆಲ್ಲೊಂಗಿಲ್ಲ ಅನ್ನನ ವರ್ಷಕ್ಕೊಮ್ಮೆ ಅಲ್ಲಿ ಜ್ವಾಳ ತಂದು ಪಾಟ್ ಒಳಗ ಹಾಕರ ರೂಢಿ ನನ್ಗೆ ಯಾವಾಗಲು ಆಮೇಲೆ ಯಾವುದೋ ಒಂದಾಗಲಿ ಈಗ ನಮ್ಮ ಹೊಲ್ದಾಗ ನಮ್ಮ ಅಪ್ಪರ ಹೊಲ ಐತಿ ಅವರು ಏನ್ಮಾಡ್ತರಾ ಫಸ್ಟ್ ಎಲ್ಲಾ ಶೇಂಗ ಎಲ್ಲ ಬಿತ್ತಾರ ಶೇಂಗಾ ಬಿತ್ತಿಂದ ಲಾಸ್ಟಿಗೆ ದಂಡಿ ಒಳಗೆಲ್ಲ ಗುರಲ್ಲು ಅಗ್ಸಿ ಆಮೇಲೆ ಏನಂದ್ರ ಸಾಸ್ವಿ ಅವೆಲ್ಲ ಹಾಕ್ತರ ಅವೆಲ್ಲನು ನನಗೆ ಮಾಹಿತಿ ಐತಿ ಅವು ಇವೇ ಗಿಡ ಅಂತ ನಾ ಹೇಳ್ತೀನಿ ಗುರುವಲ್ ಗಿಡ ಇದು ಇದು ಅಗ್ಸಿ ಗಿಡ ಆಮೇಲೆ ಇದು ಶೇಂಗ ಗಿಡ ಇದು ಜ್ವಾಳ ನಾನು ರೈತನ ಮಗಳು ಆಗಿದಕ್ಕ ನನಗೆ ಎಲ್ಲ ಗೊತ್ತಿದ್ದವ ನನಗೂ ಕೃಷಿ ಬಗ್ಗೆ ಅಂದ್ರೆ ನಂಗೆ ಆಸಕ್ತಿ ಭಾಳ ಅದ ಆಮೇಲೆ ನನಗೆಲ್ಲ ಗೊತ್ತಾತು ನನಗೆ ಏನು ಕೆಲಸ ಮಾಡಕ್ಕೆ ಹಚ್ಚಿದ್ದರು ನಾ ಹೊಲ್ದು ಒಳಗೆ ಕೃಷಿ ಒಳಗೆ ಕೆಲಸ ಮಾಡ್ತೀನಿ ಹೆಂಗೆ ಹೀಗಾಗಿ ಬೆಳ್ಸ್ಯಾರ ನನಗೆ ಆಮೇಲೆ ಯಾವ್ದಾದರು ನಾನು ಒಲ್ಲೆ ಅನ್ನಂಗಿಲ್ಲ ಈಗ ಹೊಲ್ದಾಗುನು ಕೆಲಸ ಮಾಡ್ತೀನಿ ಈಗ ಹೋ ಮನಿಯಾಗುನು ಕೆಲಸ ಒಟ್ಟು ಗಿಡದ ಬಗ್ಗೆ ಬೆಳ್ಸೋದು ನಂಗೆ ಭಾಳ್ ಇಷ್ಟ ಕೃಷಿ ಮೇಳದ ನೋಡಾಕೆ ಹೋಗೋದು ಗಿಡ ಬೆಳೆಯೋದು ಯಾವುದಾರೆ ಒಟ್ಟು ಶೋಕೇಸ್ ಒಳಗೆ ಇಡೋದು ಇಂಥವೆಲ್ಲ ನಂಗೆ ಭಾಳ್ ಇಷ್ಟ ಅಲ್ಲಿ ನನ್ಗೆ ಮತ್ತು ಮುಂದು ಯಾವುದು ಗಿಡ ಅಂದ್ರೆ ಮತ್ತು ಅದು ಇನ್ನೊಂದು ಇದು ಬರ್ತೈತಿ ಡಬ್ಗೋಳೀ ಹಣ್ಣಂತ ಬರ್ತೈತಿ ಆ ಹಣ್ಣ ಅದನ್ನ ಕೆಂಪ್ಗೆ ಇರ್ತೈತಿ ಅದು ಅದು ಮುಳ್ಳು ಮುಳ್ಳು ಇರ್ತೈತಿ ಅದನ್ನ ಏನ್ಮಾಡ್ಬೇಕು ಗೊತ್ತೆನು ಅದನ್ನ ತಿಂದರೆ ಎಲ್ಲ ಕಾಯಿಲೆ ದೂರ ಆಗ್ತವಂತೆ ಆ ಕಾಯಿಲೆ ಯಾವುದೋ ಇದು ಯಾವುದೋ ಕಾಯಿಲೆ ಡಬ್ಗೋಳಿ ಗಿಡ ಅಂತಾರೆ ಅದಕ್ಕೆ ಅದು ನಮ್ಮ ಅಪ್ಪಾರು ತೋರಿಶ್ಕೊಟ್ಟಿದ್ದರು ನನ್ಗೆ ಅದುನ್ನ ಏನ್ಮಾಡಬೇಕು ಎಲ್ಲಾ ಮುಳ್ಳು ಮುಳ್ಳು ಇದ್ದಿದ್ದು ಎಲ್ಲಾ ತಗುದು ಅದು ಸಕ್ಕರೆ ಹಾಕಿ ತಿನ್ಬೇಕು ಆಮೇಲೆ ಬ್ಲಡ್ ಹೆಚ್ಗಿ ಆಕ್ತೈತಂತ ಅದು ಅದು ಡಬ್ಗೋಳಿ ಗಿಡನು ಅದನ್ನು ನಾನು ಈಗ ನೋಡೀನಿ ಆಮೇಲೆ ಆ ಗಿಡ ಬೆಳೆಸಿದ್ದೆ ನಾನು ಈಗ ಅದು ಇಲ್ಲ ಆದರೆ ಅದು ಮನೆ ಕಡೆ ಹಾಕಾಕ್ಕಾಗಲ್ಲ ಹೊಲ ಕಡೆ ಎಲ್ಲಾ ಇರ್ತೈತೆ ಗೊತ್ತಿದ್ದೋರಿಗೆ ಅಷ್ಟೆ ಗೊತ್ತಿರ್ತೈತಿ ಇಲ್ದೋರಿಗೆ ಇಲ್ಲ ನಾ ಅದನ್ನ ನೋಡೀನಿ ಆಮೇಲೆ ಎಲ್ಲ ಒಟ್ಟೆ ನಾ ಸಸಿಗಳು ಅಂದ್ರೆ ನನ್ಗ ಭಾಳ ಇಷ್ಟ ಮತ್ತು ಗಿಡ ಹೆಂಗೆ ಹಚ್ಬೇಕು ಅನ್ನೋದು ಮಾಹಿತಿ ಹೇಳ್ಕೊಟ್ಟೆ ಯಾವಾಗಲೂ ಗಿಡಕ್ಕೆ ನನ್ಗ ಮರ ಗಳಿಸಿ ನಾಡು ಉಳಿಸಿ ಅಂತ ನಾ ಎಲ್ಲಾರಿಗು ಬೇಡಿ ಕೊಳ್ಳುತ್ತೀನಿ ಕಾಡು ಬೆಳೆಸಿ ನಾಡು ಉಳಿಸಿ ಸ್ವಾರಿ ಕಾಡು ಬೆಳೆಸಿ ನಾಡು ಉಳಿಸಿ ಎಲ್ಲಾ ಕಡೆ ಗಿಡಗಳನ್ನು ಎಲ್ಲಾರು ಹಚ್ರಿ ಗಿಡಗಳಿಂದ ಭಾಳ ಯೂಸ್ ಐತಿ ಗಿಡ ಇದ್ರೆ ನಮಗೆ ನೆರ್ಳು ಬರ್ತೈತಿ ಗಿಡದಿಂದ ನಮಗೆ ನೆಮ್ಮದಿ ಐತಿ ತಂಪು ಇರ್ತೈತಿ ಶಾಂತಿ ಇರ್ತೈತಿ ಮನಸ್ಸು ಈಗ ಯಾವುದೋ ಒಂದು ಮನೆ ಮುಂದೆ ನೋಡ ಗಿಡ ಇರಂಗೆ ಇಲ್ಲ ಅದು ಚಂದ ಕಾಣಲ್ವಲ್ಲ ಮನೆ ಏನೋ ಇಲ್ಲಪ್ಪ ಏನೋ ಬಣ ಬಣ ಅನ್ನಾತೈತಿ ಬಾಕ್ಲ ಏನೋ ಒಂದು ಫಾಟ್ ಇಲ್ಲ ಒಂದು ಗಿಡ ಇದ್ರೆ ಒಂದು ಚಂದ ಕಾಣಿಸ್ತೈತಿ ಬಾಕ್ಲ ಆಮೇಲೆ ಹೊಲುದ ಒಳಗಾಗಲಿ ಯಾವುದು ಆಗಲಿ ಚಂದ ಒಂದು ಗಿಡ ಇದ್ದರೆ ಚಂದ ಇರ್ತೈತಿ ಗಿಡ ಅಂದರೆ ಭಾಳ ಇಷ್ಟ ಯಾವುದೇ ಗಿಡ ಆಗಲಿ ಅಷ್ಟೆ ಪ್ರೀತಿಯಿಂದ ಬೆಳೆಸ್ರಿ ಮರ ಬೆಳೆಸಿ ನಾಡು ಉಳಿಸಿ